ಏನೋ ಒಂದು ಪ್ರವಾಸಿಗರು ಏನು ಭೇಟಿ ನೀಡುವಂಥ ಒಂದು ಸ್ಥಳಗಳಲ್ಲಿ ಒಂದು ಅವರಿಗೆ ಬೇಕಾಗಿರುವಂಥ ಒಂದು ದಿನಸಿ ವಸ್ತುಗಳಾಗಿರ್ಬೋದು ಅಥವಾ ದವಸ ಧಾನ್ಯಗಳಾಗಿರ್ಬಹುದು ಅಥವಾ ಅವ್ರ ಬಟ್ಟೆ ಶಾಪ್ ಏನಾದರೂ ಬಟ್ಟೆಗಳು ಸಿಗುವಂಥ ಒಂದು ಜವಳಿ ಅಂಗಡಿಗಳು ಆಗಿರ್ಬೋದು ನಾನಾ ರೀತಿಯಾದಂಥ ಒಂದು ವಸ್ತುಗಳನ್ನ ನಾವು ನೋಡಬಹುದು ಏಕೆಂದ್ರೆ ಪ್ರವಾಸಿಗರು ಅತೀ ಹೆಚ್ಚಾಗಿ ಬರ್ತಾಯಿರ್ತಾರ್ರಿ ಟೂರಿಸಮ್ ಇಸ್ಸ್ ದಾ ನೇಚರ್ ಅದೊಂದು ಜನರ ಮನಸ್ಸಲ್ಲಿ ನೆಮ್ಮದಿ ಕೊಡುವಂಥ ಒಂದು ಸ್ಥಳ ಕಣ್ರಿ ಪ್ರವಾಸಿ ಅಂತ ಅಂದ ಪ್ರವಾಸಿಗರ ಪ್ರವಾಸಿಗರ ಸ್ಥಳ ಅದಕ್ಕೆ ಏನೂ ನಾವೂ ನೊಡ್ತೀವಿ ಪ್ರವಾಸ ಸ್ಥಳಗಳನ್ನ ಅಂತ ಸ್ಥಳಗಳಲ್ಲಿ ಈ ಅಂಗಡಿಗಳಲ್ಲು ನಾವು ನೋಡಬಹುದು ಏಕೆಂದ್ರೇ ಅವರು ಬಂದಿದ್ದರೆ ಅವರಿಗೆ ತರಕಾರಿ ಸಿಗಬೇಕು ಏಕೆ ಅವರಿಗೆ ಊಟ ಮಾಡೋದಕ್ಕೆ ಅತಿ ಅವಶ್ಯಕವಾದಂಥ ಒಂದೂ ಪದಾರ್ಥ ಇರುತ್ತೆ ಇಲ್ಲಾಂದ್ರೇ ಬಹಳ ಕಷ್ಟ ಕಣ್ರಿ ಅದು ಎಲ್ಲ ಯಾಕೇಳಿ ಸುಮ್ಮನೆ ಬರಲ್ಲದು ಅವಕ್ಕೆಲ್ಲ ತಕ್ಕನಾದ ರೇಟುಗಳನ್ನ ಭಯ ಏಕೆಂದರೆ ಅವರು ಒಂದು ಲಾಭದಾಯಕವಾದಂಥ ಒಂದು ಕೆಲಸ ಅದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದು ಲಾಭವನ್ನಿಟ್ಕೊಂಡೆ ಒಂದೂ ಕೆಲಸ ಅಥವಾ ಕಾರ್ಯಗಳನ್ನ ಕೈಗೊಳ್ಳೋದು ಕೆಲಸ ಒಂದು ಕಾರ್ಯಗಳನ್ನು ಕೈಗೊಳ್ತಾನೆ ಅಂತಕ್ಕಂತಂದ್ರೆ ಅದೊಂದೂ ಅವನು ಲಾಭ ಇಟ್ಕೊಂಡೆ ಮಾಡ್ತಾರೆ ಅದಕ್ಕೆ ಅವನು ಲಾಭ ಹಿಡ್ಕೊಂಡು ಅಲ್ಲಿ ಏನೂ ಒಂದು ಬಝಾರ್ ಅಥವಾ ಶಾಪಿಂಗ್ ಅಂತ ಕರಿತಾರೆ ಅಂಥದ್ದು ನಾವು ಈಗಿನ ಕಾಲದಲ್ಲಿ ಈಗಿನ ಒಂದು ಜನ್ರೇಷನ್ನಲ್ಲಿ ಅತಿ ಹೆಚ್ಚಾಗಿ ಕಾಣ್ತದೆ ಏಕೆಂದ್ರೆ ಚ್ಚ್ ಈ ಈಗಿನ ಜನ ಸಂಖ್ಯೆ ಬೆಳದಂತೆ ಈಗಿನ ತತ್ವಜ್ಞಾನಗಳು ಸಹ ಹಾಗೆ ಒಳೆ ತಂತ್ರಜ್ಞಾನ ಸಹ ಬೆಳಿತಾನೆ ಇದೆ ಯಾಕೆ ಬೆಳಿಲಿಲ್ಲ ಅಂದರೆ ತುಂಬ ಕಷ್ಟ ಈಗ ಮೆಂಟೈನ್ ಮಾಡೋಕೆ ಆಗಲ್ಲ ಮೆಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಅದೇ ರೀತಿ ಅವರಿಗೆ ಅವಶ್ಯಕತವಾದಂಥ ಒಂದು ಇದೂ ಸಹ ವಸ್ತುಗಳು ಸಹ ಸಿಗಬೇಕಾಗುತ್ತೆ ಅಷ್ಟೆ ಅಲ್ಲದೆ ನಾವೂ ಈಗೇನಾದರೂ ಒಂದು ಅಭಿವೃದ್ಧಿದಾಯಕವಾದಂಥ ಒಂದೂ ಕೆಲಸ ಕ್ ನೋಡಬೇಕು ಅಂದರೆ ದುಡ್ಡಿನ ಅವಶ್ಯಕತೆ ದುಡ್ಡಿಗಾಗಿ ಈ ಪ್ರವಾಸಿಗರು ಸಹ ಅಂದರೆ ಅವರೂ ಬರ್ತಾರೆ ಅವರಿಂದ ಜನಗಳಿಗೂ ಅನುಕೂಲ ಆಗ್ತದೆ ಅದು ಮಾಡುವಂಥ ಒಂದು ವ್ಯಾಪಾರದಿಂದ ಜನರಿಗೂ ಒಂದು ಉಪಯುಕ್ತವಾದಂಥ ಒಂದು ಕೆಲಸ ಕಾರ್ಯಗಳನ್ನು ನೋಡಬಹುದು